ಗೋಬಿ ಮಂಚೂರಿ ಮಾಡ್ಲಕ್ಕೆ ನಾನು ಐಟಮ್ಸ್ಗಳಂದ್ರ ಸೋಯಾ ಸಾಸು ಟಮೆಟೊ ಸಾಸು ಮತ್ತದ್ರಾಗ ಪೌಡ್ರುಗಳು ಅವೆಲ್ಲ ಬೇರೆ ಬೇರೆ ಯೂಸ್ ಮಾಡಿದೆ ಅದು ಏನಾಗ್ಯದ ಅಂದ್ರೆ ಅವೆಲ್ಲ ಯೂಸ್ ಮಾಡಿನ್ನ ಕಡಿಂದೇನೆ ಬೇರೆ ಬೇರೆ ಹೆಂಗಂದ್ರೆ ಪೆಹ್ಲೆ ಅದಕ್ಕೆ ಗೋಬಿ ತೊಗೋತಿವಿ ಕ ತೊಗೋಂಡಿ ಅದಕ್ಕೆ ಕಾರ್ನ್ಫ್ಲವರ್ ಯೂಸ್ ಮಾಡ್ತೀವಿ ಕಾರ್ನ್ಫ್ಲವರಂದ್ರ ಅದು ಬಿ ಸ್ವದೇಶಿ ಅಲ್ಲ ಕಾರ್ನ್ಫ್ಲವರ್ ನಾವು ಇಂಡಿಯಾದಲ್ಲಿ ಯೂಸ್ ಮಾಡೋಲ್ರಿ ಅದು ತೊಗೊಂಡಿ ಪೆಹ್ಲೆ ಹಿಟ್ಟಿನ್ಯಾಗ ಅವಾಗೇನೇನು ಹಾಕ್ತೆವಂದ್ರ ಕಲರ್ ಹಾಕ್ತೆವೆ ಕಲರಂದ್ರ ಮಲ್ಟಿಪಲ್ ಆಫ್ ಕಲರ್ ಅಂತ ಹಾಕ್ತೆವೆ ಹಾಕಿನ ಬಾದು ಹಾಕಿ ಅದು ತಿಂತಾರ ಅದು ಕಲರ್ ಮಿಕ್ಸ್ ಮಾಡಿ ಅದು ಗೋಬಿ ಹಾಕಿ ಮಿಕ್ಸ್ ಮಾಡಿ ಎಣ್ಯಾಗೆ ಕರಿತಾರೆ ಎಣ್ಯಾಗೆ ಕರ್ದು ಕರ್ದಿನ ಬಾದು ಅದಕ್ಕ ಏ ಅವು ಕ್ರಿಸ್ಪಿ ಆಗ್ಬೇಕಂದ್ರೆ ಅದ್ರಾಗೊಂದು ಪೌಡ್ರ್ ಹಚ್ತಾರೆ ಅದಕ್ಕೆ ಹಾಕಿ ಹಿಂಗೆ ಹಿಂಗೆ ತೆಳ್ಳಗ ಮ್ಯಾಗ ಮಾಡಿಸ್ಬೇಕ್ ಕ ಪೌಡ್ರಂದ್ರ ಕ್ರಿಪಿಕ್ ಪೌಡ್ರಂತಿರ್ತದ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಕ್ರಂಚಿ ಆಗ್ಬೇಕು ಕ್ರಂಚಿ ಆಗಿನ ಬಾದು ಏನು ಮಾಡ್ತಾರೆ ಅಂದ್ರ ಕರ್ದು ಮತ್ತದಾಗ ಏನು ಬೇರೆದಾಗ ತೆಗ್ದು ಮತ್ತದಾಗ ಸೋಯಾ ಸಾಸು ಟಮೆಟೊ ಸಾಸು ಹಾಕೊರು ಮತ್ತು ಚೀಸು ಎಲ್ಲಾ ಹಾಕಿ ಕೊಡ್ತಾರ್ ತಿನ್ಲಾಕ ಅದು ಯೂಸ್ ಮಾಡಿದೆ ಮತ್ತಿನ್ನೊಂದು ಪಿಝಾ ಪಿಝಾದಾಗ ಏನು ಮಾಡ್ತಾರ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾರ ಮತ್ತು ಚೀ ಕ್ಯಾಪ್ ಕ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾರೆ ಮತ್ತು ಕ್ಯಾಬೇಜು ಎಲ್ಲ ಹಾಕಿ ಮತ್ತು ಅದರ ಮ್ಯಾಲ ಸೋಯಾ ಸಾಸು ಚಿಲ್ಲಿ ಬ್ಲ್ಯಾಕ್ ಪೆಪ್ಪರು ಅವೆಲ್ಲ ಮಿಕ್ಸ್ ಮಾಡಿ ಮೈಕ್ರೋ ಇದರಾಗಿಡ್ತಾರ ಇಟ್ಟು ಅದಕ್ಕೆ ತೆಗ್ದಿನ ಬಾದು ಚೀಸ್ ಹಾಕ್ತಾರ ಮತ್ತು ಪನ್ನೀರು ಹಾಕಿ ಮಾಡ್ತಾರ ಮ ಅದರಾಗ ಮತ್ತು ನೂಡಲ್ಸ್ ನೂಡಲ್ಸ್ ಯೂಸ್ ಮಾಡಿನ್ದಾಗ ಎಲ್ಲ ವೆಜಿಟೇಬಲ್ಸ್ ಹಾಕಿ ನೂಡಲ್ಸ್ ಪೆಹ್ಲೆ ಕುದಿಸ್ತಾರ ಕುದಿಸಿ ತೆಗ್ದಿಡ್ತಾರ ಅದಕ್ಕೆ ಪೆಹ್ಲೆ ನೀರು ಥಣ್ಣನೆ ನೀರು ಹಾಕಿ ಅದಕ್ಕೆ ಇದು ಮಾಡ್ತರ ಥಣ್ಣನೆ ನೀರು ಹಾಕ್ರೆ ಏನೈತದಂದ್ರ ಅದು ತುಂಬ ಉದುರು ಉದುರೈತದ ಅದೇ ಉದುರು ಉದುರೈತಂದ್ರೇನು ಮಾಡಬೇಕಂದರ ಮತ್ತದ್ರಾಗ ಥೋಡೆ ಎಲ್ಲ ಎಣ್ಯಾಗೆ ಹಾಕಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಬೇಕು ವೆಜಿಟೇಬಲ್ಸ್ ಹಾಕಿ ಸೋಯಾ ಸಾಸು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ಮತ್ತು ಟಮೆಟೊ ಸಾಸು ಮತ್ತು ಚೈನೀಸ್ದು ಸಾಸು ಅಂತಿರ್ತದೆ ಅದು ಹಾಕಿ ಫ ಎಲ್ಲ ಮಿಕ್ಸ್ ಮಾಡ್ಬೇಕು ವೆಜಿಟೇಬಲು ಆಯ್ಲ್ನಾಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದರ ಬಾದ್ ಅವು ನೂಡಲ್ಸ್ ಅಂಬದು ಪಾತ್ರೆದಾಗೆ ಹಾಕೊಂಡು ತೆಳ್ಳಗ ಮ್ಯಾಗ ತೆಳ್ಳಗ ಮ್ಯಾಗ ಮಾಡಿ ಸರ್ವ್ ಮಾಡ್ಬೇಕು ಅಂದ್ರೆ ಅವೆಲ್ಲ ಹಾಕೋರಿ ಏನಾಯ್ತದ ಟೇಸ್ಟೈತದ ಟೇಸ್ಟ್ ಆಗಿನ್ಯಾಗ ಛಂದನಿಸ್ತದ ಹಂಗಾಗಿ ಅವೆಲ್ಲ ಪದಾರ್ಥಗುಳು ಯೂಸ್ ಮಾಡ್ತಾರ ಮತ್ತೊಂದಂದ್ರೆ ಈಗ ಯಾವ್ದನ್ನೂ ಯಾವ್ಯಾವ ನಾವು ಅಡಿಗೆ ಮಾಡ್ಲತ್ತೇವಂದ್ರೆ ಹೆಚ್ಚಿನಾಗ ಚೀಸು ಬಟರು ಮತ್ತು ಕ್ರೀಮಿ ಇಂಥವೆಲ್ಲ ಯೂಸ್ ಮಾಡ್ಲತ್ತರ ಇತ್ತೀಚಿಗೆ ದಿನಗಳಾದಾಗೆಲ್ಲ ನಂಬಲ್ಲೆಲ್ಲ ಇವು ಏನೂ ಯೂಸ್ ಮಾಡ್ತಿದಿಲ್ಲ ಇನ್ನ ಇತ್ತ ಇನ್ನ ಟೈಮಿನಾಗೆಲ್ಲ ಈ ಫಾರೀನ್ ಕಂಟ್ರೀಸ್ದೆಲ್ಲ ಯೂಸ್ ಮಾಡ್ಲತ್ತಾರ ಎಕ್ಸಾಂಪಲ್ ಅಂದರೆ ಗ್ಯಾಸ್ ಸಿಲಿಂಡರ್ದಾಗ ಹಿಡ್ಕೊಂಡು ಯೂಸ್ ಮಾಡ್ಲತ್ತಾರ ಆ್ಯಕ್ಚುಲಿ ಗ್ಯಾಸ್ ಸಿಲಿಂಡರ್ದಿಂದ ಏನೇನೋ ಹೋಗಿ ತೆಗ್ದು ಮಾಡ್ತಾರ ಅದು ತಪ್ಪು ಮಾಡ್ಕೊಂಡು ಆ ಥರಯೆಲ್ಲ ಮಾಡ್ಲತ್ತಾರ ಮಾಡ್ರ ಹಾರ್ಮ್ಫುಲ್ ನಮ್ದು ದೇಹಕ್ಕೆ ಒಳ್ಳೇದಿಲ್ಲ ಏನದದು ಹಿಂದ್ಕಿಂದೆ ಛಂದ್ ಊಟ ಅಂಬದು ಈಗೆಲ್ಲ ಕೆಮಿಕಲ್ ಹಾಕಿ ಪದಾರ್ಥ ಹಾಕಿ ಮಾಡ್ಲತ್ತಾರ ಅದು ಏನು ಸರಿಯಾಗಿರಲ್ಲ ನನ್ನ ಪ್ರಕಾರ ಏನಂದ್ರೆ ನಮ್ಮಮನೆ ಊಟನೇ ಸರಿ ಬೇರೆ ಕಂಟ್ರಿದೆಲ್ಲ ಯೂಸ್ ಮಾಡಿ ತಿನ್ನೋದ್ರಾಗ ಏನು ಮತ್ಲಬಿಲ್ಲ ಹೆಚ್ಚಿನ ಹೆಚ್ಚಿದ ಕೆಮಿಕಲ್ಲೇ ಹಾಂಗಾಗಿ ನಮ್ದು ಎಷ್ಟು ಐತೋ ಅಷ್ಟೆ ನಮ್ಮ ಇಂಡಿಯನ್ ಫುಡ್ಡೇ ಯೂಸ್ ಮಾಡ್ರ ನಾವು ಇಂಡಿಯನ್ ಫುಡ್ಡೇದಾಗೆ ಛಂದಿರ್ತದ ಇವು ಚೀಸೆಲ್ಲ ಏನು ಇರ್ತದಂದ್ರೆ ಎಷ್ಟೆಷ್ಟೋ ದಿನದ್ದು ಪ್ಯಾಕ್ ಮಾಡಿಂದಿರ್ತವ ಪ್ಯಾಕ್ ಮಾಡಿದ ಕೆಮಿಕಲ್ ಹಾಕಿ ಪ್ಯಾಕ್ ಮಾಡಿರ್ತಾರ್ ಇದು ಖರಾಬ್ ಆಗ್ಬಾರ್ದಂತ ಅದು ಏನು ಕೆಮಿಕಲ್ ಹಾಕ್ತಾರಲ್ಲ ಅದು ದೇಹಕ್ಕೆ ಒಳ್ಳೆದಿಲ್ಲ ಹೆಚ್ಚನೆಚ್ಚು ಮನೆಗೂ ಫ್ರೆಶ್ ಮಾಡ್ಕೊಂಡು ಫ್ರೆಶ್ ಊಟ ಮಾಡೋದೆ ಛಂದ್ ನಮ್ಮ ಹಿಂದ್ಕಿನ ಹಿರೀಗಳು ಏನೇನು ಅಡಿಗೆ ಮಾ ಆಗಿಂದಾಗೆ ಬೀಸಿ ಆಗಿಂದಾಗೆ ಊಟ ಮಾಡ್ತಿರು ಅದ್ರಾಗ ವಿಟಮಿನ್ ಇರ್ತಿತ್ತು ಇವು ಚೀಸು ಸೋಯಾ ಸಾಸು ಸೋಯಾ ಸೋಯಾ ಏನೇನೋ ಅದ್ರದೇನೇನೋ ಪದಾರ್ಥ ಹೊಂಟಾವು ಅವು ಏನು ಸರಿಯಿರಲ್ಲ ಹೆಚ್ಚಿನೆಚ್ಚು ನಮ್ಮಮನೆಗಿಂದ ಊಟ ನಮ್ಮ ನಮ್ಮ ತಾಯಿ ತಂದೆ ಏನು ಮಾಡ್ಕೊಡ್ತರ್ ಟಿಫಿನ್ನು ಅದೇ ಛಂದ್ ಎಷ್ಟೈತೋ ಅಷ್ಟು ಇದೇ ನಮ್ಮ ಇಂಡಿಯನ್ದೇ ಬಳಕೆ ಮಾಡ್ರ ಇದೇ ಹೇಳ್ತೆ